ಭಾರತದ ಸಾರಿಗೆ ವ್ಯವಸ್ಥೆ ಅನುಕೂಲಕರವಾಗಿದೆ ಹಾಗೂ ಕ ಕೆಲವೊಂದು ಕೆಲವೊಂದು ರಾಜ್ಯಗಳಲ್ಲಿ ಸಾರಿಗೆ ವ್ಯವಸ್ಥೆ ಕಡಿತವಾಗಿದೆ ಏಕೆಂದರೆ ಭಾರತದಲ್ಲಿ ಇರುವ ಜನಸಂಖ್ಯೆ ಹೆಚ್ಚಿರುವುದರಿಂದ ಅವು ಸಾರಿಗೆ ವ್ಯವಸ್ಥೆಯಲ್ಲಿ ಕಿಂಚಿತ್ತು ಕಡಿಮೆ ಇದೆ ಅಂತ ಹೇಳ್ಬೋದು ಏಕೆಂದರೆ ಭಾರತ ಭಾರತ ಅಂತ ಬಂದರೆ ಅಲ್ಲಿನ ಸಾರಿಗೆ ವ್ಯವಸ್ಥೆ ಚೆನ್ನಾಗಿರತ್ತೆ ಆದರೆ ರಾಜ್ಯಗಳಲ್ಲಿ ಆ ರಾಜ್ಯಗಳಲ್ಲಿ ಜಿಲ್ಲೆಗಳಲ್ಲಿ ಜಿಲ್ಲೆಯ ತಾಲೂಕು ಹಳ್ಳಿಗಳಲ್ಲಿ ಸಾರಿಗೆ ವ್ಯವಸ್ಥೆ ಸ್ವಲ್ಪ ಕಳಪೆ ಮಟ್ಟದಲ್ಲಿದೆ ಅಂತ ಹೇಳ್ಬೋದು ಏಕೆಂದರೆ ಅಲ್ಲಿಗೆ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು ಸಾರ್ವಜನಿಕರಿಗೇ ಆಗಿರ್ಬೋದು ಸರಿಯಾದ ಸಮಯಕ್ಕೆ ಬಸ್ಸಿನ ವ್ಯವಸ್ಥೆ ಇಲ್ಲ ಏಕೆಂದು ವಿದ್ಯಾರ್ಥಿಗಳಿಗೆ ಅಂತ ನಾನು ಹೇಳದ ಹೇಳೋದಿಕ್ ಬಂದರೆ ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಅವರು ಕಾಲೇಜುಗಳಿಗೇ ಆಗಲಿ ಸ್ಕೂಲ್ಗಳಿಗೇ ಆಗಲಿ ತಲುಪಲು ಅವಕಾಶ ಆಗ್ತಿಲ್ಲ ಏಕೆಂದರೆ ಒಂದು ಜನಸಂಖ್ಯೆ ತುಂಬ ಇದೆ ಆದರೆ ಬಸ್ಸಿನ ವ್ಯವಸ್ಥೆ ಕಡಿಮೆ ಏಕೆಂದರೆ ಅವ ಅದ ಆಯಾ ಟೈಮಿಗೆ ಆಯಾ ಸಮಯಕ್ಕೆ ತಕ್ಕಂತೆ ಬಸ್ಸಿನ ವ್ಯವಸ್ಥೆ ಇಲ್ಲ ಅಂತ ಹೇಳ್ಬೋದು ಆದನಂತರ ಬಸ್ಸಿನ ವ್ಯವಸ್ಥೆ ಅನುಕೂಲ ಅಂತ ಹೇಳ್ಬೋದು ಆದ್ದರಿಂದ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಆಗಲಿ ವಿದ್ಯಾರ್ಥಿಗಳಿಗೇ ಆಗಲಿ ತುಂಬ ಕಷ್ಟಕರವಾದಂಥ ಸಿಚುಯೇಷನ್ನು ಡೋರಲ್ಲಿ ನಿನ್ನ ಏನು ಬಸ್ಸಿನ ಡೋರಲ್ಲಿ ನಿನ್ತ್ಕೊಂಡು ಅವರು ಹೋಗೊ ಕಾಲೇಜಿಗೆ ತಲುಪುವಂತಹ ಸಿಚುಯೇಷನಲ್ಲಿದೆ ಅದರಿಂದ ಅನಾಹುತಗಳು ಆಗಿದೆ ಅಂತಾನು ಹೇಳ್ಬೋದು ಹಲವಾರು ರೀತಿಯ ಸಾರಿಗೆ ವ್ಯವಸ್ಥೆಯಲ್ಲಿ ಇದೊಂದು ಚೆನ್ನಾಗಿಲ್ಲ ಅಂತ ಹೇಳ್ಬೋದು ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿನದಾಗಿ ನಾವು ಕಾಣ್ತಾ ಹೋಗ್ತಿವಿ ಏಕೆಂದರೆ ಅಲ್ಲಿ ಇಲ್ಲಿನ ವಿದ್ಯಾರ್ಥಿಗಳಿಗೆ ತುಂಬ ತುಂಬ ಬಸ್ಸಿನ ವ್ಯವಸ್ಥೆ ಕಡಿತವಾಗಿದೆ ಏಕೆಂದರೆ ಇಲ್ಲಿ ವಿದ್ಯಾರ್ಥಿಗಳೇ ಆಗಿರ್ಬೋದು ಸಾರ್ವಜನಿಕರಿಗೇ ಆಗಿರ್ಬೋದು ಒಂದು ಒಂದು ಸಮಯದಲ್ಲಿ ಮಾತ್ರ ಆ ಥರ ಪ್ರಾ ಅನು ತೊಂದರೆ ಅನ್ಭವಿಸ್ತಾರೆ ಅನಂತರ ಅನಂತರ ಸಮಯದಲ್ಲಿ ಬಸ್ಸಿನ ವ್ಯವಸ್ಥೆ ಅಷ್ಟೊಂದು ಉಪಯುಕ್ತವಾಗಿರಲ್ಲ ಅಂತ ಹೇಳ್ಬೋದು ಹೀಗೆ ಸ್ವಾತನ್ ಸಾರಿಗೆ ವ್ಯವಸ್ಥೆಯಲ್ಲಿ ಸಾರಿಗೆ ವ್ಯವಸ್ಥೆ ಅಂದರೆ ತುಂಬ ದೂರದ ಪ್ರಯಾಣಕ್ಕಾಗಿ ಸಾರಿಗೆ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಅದು ಬಿಟ್ಟು ಇನ್ನು ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಆಗುವಂತಹ ಒಂದು ದುರುಪಯೋಗವನ್ನು ಭಾರತ ಹೆಚ್ಚಿನದಾಗಿ ಕಂಡುಸ್ಕೊಡ್ಬೇಕು ಅಂತ ನಾವು ಕೇಳ್ಕೊಬೌದು ಇದರಿಂದಾಗಿ ಜನಗಳ್ಗೂ ಅನುಕೂಲ ಆಗುತ್ತೆ ಅಂತ ನಾವು ಹೇಳ್ಬೋದು